ವಿಸ್ತಾರವಾಗುತ್ತಿರುವ ಜಗತ್ತಿನ ಬಗ್ಗೆ ನನ್ನ ಅಭಿಪ್ರಾಯಗಳು ಜಗತ್ತು ಬದಲಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ ಅದರಲ್ಲಿ ಜನ್ರೇಶನ್ ಬದಲಾವಣೆಯಾಗಿದೆ ಮತ್ತು ಆಲೋಚನಾ ವಿಧಾನಗಳಲ್ಲಿ ಬದಲಾವಣೆಯಾಗಿದೆ ನಾಗರೀಕತೆ ಬೆಳಿತಾ ಇದೆ ಮತ್ತು ನಗರಗಳು ಬೃಹತ್ತಾಗಿರ್ತಕಂತ ನಗರಗಳು ಬೆಳಿತಾ ಇದಾವೆ ಟೆಕ್ನಾಲಜಿ ಬೆಳಿತಾ ಇದೆ ಮನುಷ್ಯನ ಆಲೋಚನೆಗಳಲ್ಲಿ ಬೆಳಿತಾ ಇದೆ ವಿಜ್ಞಾನ ತಂತ್ರಜ್ಞಾನ ಇವೆಲ್ಲವು ಏನಾಗ್ತಾಯಿದೆ ಅಂತಂದರೆ ಹೇ ಬದಲಾವಣೆ ಆಗ್ತಾನೇ ಇದೆ ಮತ್ತು ಅದು ಜಾಸ್ತಿ ಆಗ್ತನೇ ಇದೆ ಮತ್ತು ಮನುಷ್ಯರ ಆಲೋಚನೆಗಳಲ್ಲಿ ಮತ್ತು ಮನುಷ್ಯರ ಒಂದು ಹಾವಭಾವಗಳಲ್ಲಿ ಮತ್ತು ಮನುಷ್ಯನ ಒಂದು ಏಳಿಗೆಯಲ್ಲಿ ಮತ್ತು ಈಗಿನ ಒಂದು ಸ ಸುದ್ದಿ ಸಮಾಚಾರಗಳಾಗಿರ್ಬೊದು ಮತ್ತು ಸುಮಾರಷ್ಟು ವಿಚಾರಗಳಲ್ಲಿ ಜಗತ್ತು ಏನಾಗ್ತಾಯಿದೆ ಅಂತಂದರೆ ವಿಸ್ತಾರ ಆಗ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಮತ್ತು ಅದೇ ರೀತಿ ಎಲ್ಲ ಹಣಕಾಸಿನ ವಿಚಾರಗಳಾಗಿರ್ಬೊದು ರಾಜಕೀಯ ವಿಚಾರಗಳಾಗಿರ್ಬೊದು ಆರ್ಥಿಕ ವಿಚಾರಗಳಾಗಿರ್ಬೊದು ಸಾಮಾಜಿಕ ವಿಚಾರಗಳಾಗಿರ್ಬೊದು ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಬದಲಾವಣೆ ಆಗ್ತಾ ಇರತಕ್ಕಂಥದ್ದು ಮತ್ತು ಸಮಾಜ ವಿಸ್ತರಣೆ ಆಗ್ತಾ ಇರತಕ್ಕಂಥದ್ದು ಮನುಷ್ಯನ ಮನೋಭಾವನೆ ಮನುಷ್ಯನ ಆಲೋಚನಾ ವಿಧಾನಗಳು ಮನುಷ್ಯನ ಒಂದು ಹಾವಭಾವಗಳು ಎಲ್ಲ ಒಂದು ವಿಷಯಗಳಲ್ಲಿ ಬದಲಾವಣೆ ಕಂಡಿರತಕ್ಕಂಥದ್ದನ್ನ ಇತ್ತೀಚಿಗೆ ನಾವು ಕಾಣ್ತಾ ಇದ್ದೀವಿ